ನಾನು ಕ್ರಿಕೆಟ್ ಟೆನ್ನಿಸ್ ಬ್ಯಾಡ್ಮಿಟನ್ ಹಾಗು ಟೇಬಲ್ ಟೆನ್ನಿಸ್ ಕ್ರೀಡಾ ಪಂದ್ಯಗಳನ್ನು ನೋಡುತ್ತೇನೆ ಅದರಲ್ಲೂ ಕ್ರಿಕೆಟನ್ನು ಬಹಳಷ್ಟು ನೋಡುತ್ತೇನೆ ಹಾಗು ನಾನು ಕ್ರಿಕೆಟನ್ನು ಅಥ್ವಾ ಈ ಕ್ರೀಡೆಗಳನ್ನು ಟಿವಿಯಲ್ಲಿ ನೇರಪ್ರಸಾರ ವೀಕ್ಷಿಸಲು ತುಂಬಾ ಇಷ್ಟಪಡುತ್ತೇನೆ ಆದರೆ ಕೆಲವೊಂದು ಬಾರಿ ಟ್ರಾವೆಲಿಂಗಲ್ಲಿ ಇದ್ದಾಗ ಯೂಟೂಬಲ್ಲಿ ನೇರಪ್ರಸಾರ ವೀಕ್ಷಿಸಲು ತುಂಬಾ ಕಷ್ಟವಾಗುತ್ತದೆ ಅದರಿಂದಾಗಿ ಒಟಿಟಿ ಫ್ಲ್ಯಾಟ್ಫಾರ್ಮನ್ನು ಬಳಸಿಕೊಳ್ಳುತ್ತೇನೆ ನಾನು ಮನೆಯಲ್ಲಿ ಟಿವಿ ನೋಡುವಾಗ ಅಥವಾ ಟಿವಿಯಲ್ಲಿ ಈ ಕ್ರೀಡೆಯನ್ನು ನೋಡುವಾಗ ಮನೆಯವರೊಂದಿಗೆ ವೀಕ್ಷಿಸುತ್ತೇನೆ ಅಥವಾ ಒಟಿಟಿ ಪ್ಲ್ಯಾಟ್ಫಾರ್ಮಲಿ ನೋಡುವಾಗ ಬಹಳಷ್ಟು ಸಮಯ ನಾನು ಒಬ್ಬನೇ ವೀಕ್ಷಿಸುತ್ತೇನೆ ಏಕೆಂದರೆ ಬಹಳಷ್ಟು ಸಮಯ ನಾನು ಒಟಿಟಿಯಲ್ಲಿ ನೋಡುವಾಗ ನಾನು ಟ್ರಾವೆಲಿಂಗಲ್ಲಿ ಇರುತ್ತೇನೆ ಹಾಗೂ ಇತ್ತೀಚಿನಗಳಲ್ಲಿ ಒಟಿಟಿ ಪ್ಲ್ಯಾಟ್ಫಾರ್ಮ್ ತುಂಬಾ ಉಪಯೋಗಕ್ಕೆ ಬರುತ್ತದೆ ಏಕೆಂದರೆ ನಾವು ಎಲ್ಲಿದ್ದರಲ್ಲಿ ಯಾವಗಂದರೆ ಅವಾಗ ಮ್ಯಾಚ್ ಅಥವಾ ಕ್ರೀಡೆಗಳನ್ನು ನೋಡಬೇಕಾದಾಗ ಒಟಿಟಿ ಫ್ಲ್ಯಾಟ್ಫಾರ್ಮ್ಗಳನ್ನು ಅಥವಾ ಒಟಿಟಿ ಫ್ಲ್ಯಾಟ್ಫಾರ್ಮ್ಗಳು ಬಹಳಷ್ಟು ಉಪಯೋಗಕ್ಕೆ ಬರುತ್ತದೆ ಇದರಿಂದ ನಾವು ಎಲ್ಲಿ ಬೇಕಾದರು ಯಾವಾಗ ಬೇಕಾದರು ಪಂದ್ಯ ಅಥವಾ ಕ್ರೀಡೆಯ ನೇರಪ್ರಸಾರವನ್ನು ವೀಕ್ಷಿಸಬಹುದಾಗಿದೆ ಹಾಗೆಯೆ ಟಿವಿಯ ಹಾಗೆ ಒಂದೇ ಕಡೆ ಇಟ್ಟು ನೋಡಬೇಕಾಗುವ ಸಂದರ್ಭವಿಲ್ಲ ನಾವು ನಮ್ಮ ಜೋಬಿನಲ್ಲೇ ಮೊಬೈಲ್ಗಳನ್ನು ಇಟ್ಟುಕೊಂಡು ಯಾವಾಗದರೆ ಅವಾಗ ಬೇಕಾದಾಗ ಅಥವಾ ಇರುವ ಸಮಯದಲ್ಲಿ ನಾವು ಕ್ರೀಡೆಯನ್ನು ವೀಕ್ಷಿಸಬಹುದಾಗಿದೆ